ನನಗೆ ಒಂದನೇ ತರಗತಿಯಿಂದ ಡ್ರಾಯಿಂಗಂದರೆ ಚಿಕ್ಕ ವಯಸ್ಸಿನಿಂದಾನು ಡ್ರಾಯಿಂಗಂದರೆ ತುಂಬ ಇಷ್ಟ ಬೊಂಬೆಗಳು ಅಂದ್ರೆ ಇಷ್ಟ ಅದನ್ನು ಫು ಎಲ್ಲ ಇದ್ಮಾಡ್ತಿದ್ದೆ ಮತ್ತು ಅದನ್ನ ನೋಡಿ ಡ್ರಾಯಿಂಗಾಕ್ತಿದ್ದೆ ಫಷ್ ಒಂದನೇ ತರಗತಿಯಲ್ಲಿ ಡ್ರಾಯಿಂಗಾಕಿದ್ದೆ ಒಂದು ನಮ್ಮ ಟೀಚರು ವೆರಿ ಗು ಚೆನ್ನಾಗಿದ್ಯಪ್ಪ ಗುಡ್ ಅಂದಿದ್ದರು ಮತ್ತು ಅಲ್ದಾದ್ನಿನ್ ನಂತರ ನಾನು ಎರಡನೇ ಕ್ಲಾಸ್ ಸೆಕೆಂಡ್ ಸ್ಟ್ಯಾ ಎರಡನೇ ತರಗತಿಗೋದೆ ಎರಡನೇ ತರಗತಿಗೋದ ಮೇಲೆ ಮತ್ತೆ ಗ್ಯಾಸು ಅಂದು ಎರಡನೇ ತರಗತಿಗೋದ್ಮೇಲೆ ಡ್ರಾಯಿಂಗನ್ನು ಚೆನ್ನಾಗಾಕ್ದೆ ಅಲ್ಲಿ ನನಗೆ ಒಳ್ಳೆ ಬಹುಮಾನ ಬಂತು ಮತ್ತು ನಮ್ಮ ಶಿಕ್ಷಕರೆಲ್ಲ ಇದ್ದುಕೊಂಡು ಒಳ್ಳೆ ಇದು ಅಂತೇಳಿದ್ರು ಒಳ್ಳೆ ಡ್ರಾಯಿಂಗಾಕಿದಿಯ ಒಳ್ಳೆ ಇದು ಅಂತೇಳಿದ್ರು ಬಹುಮಾನ ಒಂದನೇ ಸ್ಥಾನ ಬಂತು ಮತ್ತು ಅಲ್ಲಿಂದ ನಾನು ಹಂತ್ ಅನ್ ಅಂತ ಹಂತಂತವಾಗಿ ಕ್ಲಾಸ್ ಇದು ಹೋದೆ ನಾನು ಎಸ್ ಎಲ್ ಸಿಯಲ್ಲಿರ್ಬೇಕಾದ್ರೆ ನನಗೆ ಜಿಲ್ಲಾಮಟ್ಟದಲ್ಲಿ ಡ್ರಾಯಿಂಗಲ್ಲಿ ಒಳ್ಳೆ ಬಿನ್ಫಿಟ್ಸ್ ಒಳ್ಳೆ ಇದು ಸಿಕ್ಕಿತ್ತು ಒಳ್ಳೆ ಫ್ರೈಸ್ ಸಿಕ್ಕಿತ್ತು ಮತ್ತು ಪ್ರಥಮ ಸ್ಥಾನ ರಾಜಸ್ತಾನ ಇದು ಜಿಲ್ಲಾಮಟ್ಟ ಮತ್ತು ತಾಲೂಕು ಮಟ್ಟ ಎಲ್ಲದ್ರಲ್ಲೂ ಕರ್ಕೊಂಡೋಗಿದ್ರು ಡ್ರಾಯಿಂಗ್ ನನ್ನನ್ನು ಡ್ರಾಯಿಂಗಲ್ಲಿ ನನಗೆ ಒಳ್ಳೆ ಇದ್ಮಾಡಿದ್ರು ಮತ್ತು ಪಿ ಯು ಸಿಲ್ಲಿರ್ಬೇಕಾದ್ರೆ ನಾನು ಡ್ರಾಯಿಂಗಲ್ಲಿ ಫಷ್ಟು ಕಾಲೇಜಿಗೆ ಫಷ್ಟಿದ್ದೆ ಡ್ರಾಯಿಂಗಲ್ಲಿ ನನಗೆ ಕಾಲೇಜ್ ಕಡೆಯಿಂದನೂ ನನಗೆ ಒಳ್ಳೆ ಗಿಫ್ಟ್ ಕೊಟ್ಟರು ಮತ್ತು ಒಳ್ಳೆ ಪ್ರಥಮ ಸ್ಥಾನನೂ ಬಂತು ಒಳ್ಳೆ ಇದು ಬಂತು ಒಳ್ಳೆಯ ಗೌರವ ಸಿಕ್ತು ಒಳ್ಳೆ ಡ್ರಾಯಿಂಗಿಂದ ಒಳ್ಳೆ ಇದಿತ್ತು